ಹಲೋ ಹೇಳಿ ಅಲ್ಲ ಅಂದ್ರೆ ಸ್ವಲ್ಪ ಎನ್ಕ್ವೈರಿ ಮಾಡೋದಿತ್ತು ರೀ ಸರ್

ಓ ಓಕೆ ಹೌದಾ ಅಲ್ಲ ಅಂದರೆ ವೆಜ್ಜು ನಾನ್ ವೆಜ್ ಕಾಮನ್ ಅದ ಊಟ ಅಲ್ಲಕ್ಕ ಒಂದು ಹೋಟೆಲ್ನ್ಯಾಗ ವಿಜಿಟೇರಿಯನ್ ನಾನ್ ವಿಜಿಟೇರಿಯನ್ನು ಕೂಡಿದ್ದು ಒಂದು ಹೋಟೆಲ್ನ್ಯಾಗನ ಬೇರೆ ಬೇರೆ ಹೋಟೆಲ್ ಸಿಗ್ತಾವ

ಹೇಯ್ ನಾವು ಪ್ಯೂರ್ ವೆಜಿಟೇರಿಯನ್ ರೀ ಅದಕ್ಕೆ ಪ್ಲೀಸ್ ಸೋರಿ ಯಾ ಐ ಆ್ಯಮ್ ಆಸ್ಕಿಂಗ್ ಯು ಡೋಂಟ್ ಫೀಲಿಂಗ್ ಏನು ಚಾರ್ಜ್ ಇದೆ ಲಂಚಿಗೆ ಲಂಚಿಗೇನು ಏನು ಇದೆ ಚಾರ್ಜು ತ್ರೀ ಹಂಡ್ರೆಡ್ ಫಾರ್ ಒಂದು ಲಂಚ್ ಆಮೇಲೆ ಬ್ರೇಕ್ ಫಾಸ್ಟೂ ಬ್ರೇಕ್ ಫಾಸ್ಟ್ ಹೋಗೋಣ

ಹೋ ಹೋ ಹ್ಞೂ

ಓಕೆ ಫೈನ್ ಫೈನ್ ಆಯ್ತು ಇನ್ನೂ ಓಕೆ ಹ್ಞೂ ಹ್ಞೂ ಓಕೆ ಆಯ್ತು ಓಕೆ ಗೈಡ್ ಗೈಡ್ ಗೈಡ್ ಇದ್ದಾನೆ ಓಕೆ ಫೈನ್ ಅಂದರೆ ಇವು ಏನ್ರೀ ಮೇಡಮ್ ಜಾಸ್ತಿ ಫೆಸಿಲಿಟಿ ಅದ

ಹಾಂ ಹಾಂ ಏ ಅದಕ್ಕೆ ಲೊ ಹೈ ಕ್ಲಾಸ್ ಆಯ್ತು ಹೈ ಕ್ಲಾಸ್ ಆಯ್ತು ನೋ ಪ್ರಾಬ್ಲಮ್ ಸೋ ನಾವು ನಿಮಗೆ ಬುಕ್ ಮಾಡ್ಬೇಕಂತ ಮಾಡಿದ್ವಿ ಚಲೋ ಆಕ್ಕತ್ತ ಲಿಸ್ಟ್ ನಿಮಗೆ ನಾನು ಬುಕ್ ಮಾಡ್ತೀನಿ ಡೇಟ್ ಫಿಕ್ಸ್ ಆದ್ಮ್ಯಾಗೆ ನಿಮಗೆ ತಿಳಿಸ್ತೀನಿ ಮೇಡಮ್ ನಾಳೆ ನಾಡ್ದು ಒಂದು ಓಕೆ ಓಕೆ ತ್ಯಾಂಕ್ ಯು ಸೊ ಮ